ನನಗೆ ಸ್ವಚ್ಚತೆ ಅನ್ನೋದು ತುಂಬ ಇಷ್ಟ ಅದು ಮನೆ ಒಳಗಾರು ಆಗಿರಲಿ ಮನೆ ಹೊರಗಾರ ಆಗಿರಲಿ ಸ್ವಚ್ಚತೆಯಿಂದ ಇರಬೇಕು ಹಾಗೆಯೇ ಕೂಡ ನಮ್ಮಮನೆ ಸುತ್ತಮುತ್ತ ಎಲ್ಲ ನಾವು ತುಂಬ ಸ್ವಚ್ಚತೆಯಿಂದ ನಾವು ಕಾಪಾಡ್ಕೊಳೋದು ಯಾಕೆಂದರೆ ಗಲೀಜಾಗಿಬಿಟ್ರೆ ಅದೊಂಥರ ನೋಡೋಕೆ ಚೆನ್ನಾಗಿರಲ್ಲ ಪ್ಲಸ್ ನನಗೂ ಕೂಡ ತುಂಬ ಹಿಂಸೆ ಅಂತ ಹೇಳ್ಬೌದು ಆದ್ರಿಂದ ನಾವು ಮನೆ ಸುತ್ತ ನಾವು ದಿನನಿತ್ಯ ನಾವು ಗುಡಿಸಿ ತೊಳಿತೀವಿ ಮತ್ತು ಆದಷ್ಟು ನಾವು ಯಾವುದೇ ರೀತಿ ಕಸವನ್ನು ಅಲ್ಲಿಗೆ ಎಸೆಯದಲೇ ನೋಡ್ಕೊಳ್ತಿವಿ ನಾವು ದಿನನಿತ್ಯ ಬೆಳಗ್ಗೆ ಬರೋ ಕಸ ಕಸದ ಇದಕ್ಕೆ ನಾವು ಕಸದ ಒಂದು ವ್ಯಾನ್ ಬರುತ್ತೆ ಅದಕ್ಕೆ ನಾವು ಕಸ ಹಾಕ್ತಿವಿ ಮತ್ತು ನಾವು ಯಾವುದೇ ಬೇರೆ ಮನುಷ್ಯರು ಬಂದು ನಮ್ಮಮನೆ ಹತ್ರ ಕಸ ಹಾಕೋಕ್ ನಾನು ಬಿಡೋದಿಲ್ಲ ಸಿ ಸಿ ಕ್ಯಾಮ್ರಾಗಳ್ನ ನಾವು ಆ ನಾವು ಹಾಕಿದೀವಿ ಅದ್ರಲ್ಲೇ ನಾವು ನೋಡಿಕೊಂಡ್ಬಿಡ್ತೀವಿ ಯಾರು ಮಾಡಿದ ಗಲೀಜು ಮಾಡಿರೋದು ಅಂತ ಯಾರಾರ ಅಪ್ಪಿತಪ್ಪಿ ಗಲೀಜು ಮಾಡಿದ್ರೆ ಅವ್ರಿಗೆ ಕರ್ದು ಹೇಳ್ತೀವಿ ಈ ರೀತಿ ಮಾಡಬೇಡ್ರಿ ಇಲ್ಲೆಲ್ಲ ಆದಷ್ಟು ನೀವು ಸ್ವಚ್ ಭಾರತ್ ಅಂತ ನೀವು ಕಸಗಳ್ನ ನೀವು ಕಸದ ಬುಟ್ಟಿಗೆ ಹಾಕ್ಬೇಕು ನೀವು ಯಾವುದೇ ರೀತಿ ಗಲೀಜು ಮಾಡಬೇಡ್ರಿ ಅಂತ ಹೇಳ್ತೀವಿ ಮತ್ತು ನಾವು ನಮ್ಮಮನೆಯ ಸುತ್ತಮುತ್ತ ಎಲ್ಲ ಫುಲ್ಲು ಕಾಂಪೌಂಡಾಕ್ಬುಟ್ಟು ನಮ್ಮದು ಒಂದು ಸ್ವಲ್ಪ ದೊಡ್ದಾಗಿದೆ ಜಾಗ ನಾವೆಲ್ಲ ಕಾಂಪೌಂಡಾಕ್ಬುಟ್ಟು ಅದರೊಳಗೆ ನಾವು ಗಿಡ ಈ ರೀತಿ ಹೂವಿನ ಹೂವಿನ್ ಗಿಡ ಈ ರೀತಿಯೆಲ್ಲ ನಾವು ಬೆಳಿತೀವಿ ಅದರಿಂದ ನಮ್ಮ ನಮಗೆ ಯಾವುದೇ ರೀತಿ ಕಸಗಳೇನ್ ಬರುವುದಿಲ್ಲ ಹಾಗೂ ಯಾದಾರ ಗಿಡದ ಎಲೆ ಈ ರೀತಿಯೆಲ್ಲ ಬಿದ್ದಾಗ ಒಣಗಿದ್ದೆಲ್ಲ ನಾವು ಅವಾಗಿಂದವಾಗಲೇ ಕ್ಲೀನ್ ಮಾಡಿಕೊಂಡ್ಬುಡ್ತೀವಿ ಮತ್ತು ಯಾವುದೇ ರೀತಿ ಹುಲ್ಲುಗಳು ಬೆಳೆದಾಗ ಕಟ್ ಮಾಡಿಕೊಂತೀವಿ ಮತ್ತು ಆದಷ್ಟು ನಾವು ತೊಳ್ದು ಸರೌಂಡಿಂಗ್ಸ್ನ ನೀಟಾಗಿಟ್ಕೊಂತೀವಿ ಯಾಕಂದರೆ ಇವಾಗ ನಾವು ಜಾಸ್ತಿ ಗಲೀಜಾಗಿಬಿಟ್ರೆ ಅಲ್ಲೆಲ್ಲ ಸೊಳ್ಳೆ ಈ ರೀತಿಯೆಲ್ಲ ಜಾಸ್ತಿಯಾದಾಗ ಸೊಳ್ಳೆ ಮತ್ತು ಹುಳಗುಳೆಲ್ಲ ಜಾಸ್ತಿಯಾದಾಗ ಡೆಂಗ್ಯೂ ಮಲೇರಿಯಾ ಈ ರೀತಿ ರೋಗಗಳು ಹರಡೋದು ಜಾಸ್ತಿಯಾಗುತ್ತೆ ಆದ್ರಿಂದ ನಾವು ಸ್ವಚ್ಚತೆಯನ್ನು ಕಾಪಾಡಿಕೋಂಬೇಕು ಮತ್ತು ನಮ್ಮ ದೇಶವನ್ನು ಕೂಡ ನಾವು ಸ್ವಚ್ಛತೆಯಿಂದ ನೋಡಿಕೋಬೇಕು ಯಾಕಂದರೆ ಸ್ವಚ್ ಭಾರತ್ ಅಭಿಯಾನಕ್ಕೆ ನಾವು ಕೂಡ ಸಪೋರ್ಟ್ ಮಾಡಬೇಕಂತೆ ಹೇಳ್ತೀವಿ ಮತ್ತು ಇವಾಗಿನ ಯುವಕರು ಕೂಡ ಅಷ್ಟೇ ಆದಷ್ಟು ನಮ್ಮ ದೇಶವನ್ನು ಸ್ವಚ್ಚತೆಯಿಂದ ಕಾಪಾಡ್ಕೋಳೋದು ಅದು ಅವರಿಗೆ ಬುದ್ದಿ ಅವರು ರೂಡಿಸ್ಕೊಂಬೇಕು ಯಾಕಂದರೆ ಬರೀ ನಮ್ಮಮನೆ ಅಷ್ಟೇ ಅಲ್ಲ ನಮ್ಮ ಇಡೀ ದೇಶನ ನಾವು ಸ್ವಚ್ಚತೆಯಿಂದ ನಾವು ಕಾಪಾಡಿಕೊಳ್ಳೋದ್ರಿಂದ ನಮ್ಮ ದೇಶ ಒಂದು ಸುಂದರವಾಗಿ ಸುಂದರವಾದ ದೇಶ ಅಂತ ಹೇಳ್ಕೋಬೌದು ಅಂತ ಇಷ್ಟಪಡ್ತೀನಿ